ಒಳ್ಳೆಯ ಪ್ರಭಾವ ಬೀರಿದೆ ಅಂತ ಹೇಳ್ಬೊದು ಕನ್ನಡ ಭಾಷೆಯು ನಮ್ಮ ಸಂಸ್ಕೃತಿ ಆಗಿರುವಾಗ ವಿವಿಧ ಕಲೆಗಳನ್ನು ಅಳವಡಿಸ್ಕೊಳ್ಬೋದು ಭರತನಾಟ್ಯ ಆಮೇಲೆ ಯಕ್ಷಗಾನ ಇದು ನಮ್ಮ ಪೂರ್ವಜರಿಂದ ಬಂದಿರುವಂಥ ಕಲೆ ಕನ್ನಡ ಕರ್ನಾಟಕದಲ್ಲಿ ಹುಟ್ಟಿದ್ದೇ ಒಂದು ಒಳ್ಳೆಯ ಹೆಮ್ಮೆ ಇಲ್ಲಿಯ ಸಂಸ್ಕೃತಿ ಕಲೆ ಶಿಲ್ಪನಾಡು ಇಲ್ಲಿಯ ವಿಶಿಷ್ಟ ವೈವಿಧ್ಯಮಯ ತುಂಬ ಚೆನ್ನಾಗಿದೆ ಬೇರೆ ದೇಶದವರು ಬೇರೆ ನಾಡಿನವರು ನಮ್ಮ ಊರಿಗೆ ಬಂದು ಹಲವಾರು ಕೌಶಲ್ಯ ಕಲೆಗಳಿಗೆ ಮಹತ್ವ ಕೊಡ್ತಿದ್ದಾರೆ ಅದಕ್ಕೆ ಬೆಲೆನೂ ಕ ಕೊಡ್ತಿದ್ದಾರೆ ಇಲ್ಲಿಯವ್ರು ಇರುವವರು ಬೇರೆ ಬೇರೆ ದೇಶಗಳಲೆಲ್ಲ ನಮ್ಮ ಸಂಸ್ಕೃತಿಯ ಹಾಡಿ ಹೊಗಳುವಂತೆ ಮಾಡಿದ್ದಾರೆ ಒಳ್ಳೆಯ ಹೆಮ್ಮೆ ನಮಗೆ ನಮ್ಮ ಸಂಸ್ಕೃತಿ ನಮ್ಮ ಕನ್ನಡ ಭಾಷೆಯ ಮೇಲೆ ಕನ್ನಡ ಅಂದರೆ ಅದು ಒಂದು ಹೆಮ್ಮೆ ಒಂದು ಭಾರತ ಕರ್ನಾಟಕ ಮಾತೆಯ ಒಂದು ಪ್ರತಿರೂಪ ಅಂತ ಹೇಳ್ಬೊದು ತುಂಬ ಪ್ರಭಾವ ಬೀರಿದೆ ನಾವು ಕಲಿತು ನಮ್ಮೆಲರ ಸುತ್ತ ಮುತ್ತಲೂ ನಮ್ಮ ಜನಗಳ್ಗು ಕಲಿಸಿ ಕನ್ನಡ ಕನ್ನಡಿಗರಾಗೋಣ